ಹಲೋ ಬ್ಯಾಂಕ್ ಮ್ಯಾನೇಜರವರಾ ಸರ್ ನನಗೆ ಹೊಸ ಅಕೌಂಟ್ ಓಪನ್ ಮಾಡಬೇಕಾಗಿತ್ತಲ್ಲ ಹಾಂ ನಿ ಹೌದು ಬಂದಿದ್ದೆ ಅವರು ನನಗೆ ಸಿಕ್ಕೇ ಇಲ್ಲ ಸರ್

ಹಾಂ ಕ್ಯಾಶ್ ತಕೊ ಬಂದಿದ್ದೀನಿ

ಸರಿ

ಚೆಕ್ ಬುಕ್ ಎಲ್ಲ ಬೇಡ ಸರ್

ಸರಿ

ಸರಿ ಸರಿ

ಸರಿ ಸರ್ ಮತ್ತು ಫೋಟೊ ಮತ್ತೆ ತರಬೇಕಾ ಎಷ್ಟು ಫೋಟೊ ಬೇಕು ಸರಿ ಸರಿ ಸರ್

ಸರಿ ಸರ್ ಸರಿ ಸರ್